ಇತಿಹಾಸ ಚಿತ್ರದುರ್ಗ ಜಿಲ್ಲೆ ಕರ್ನಾಟಕ ಸರ್ಕಾರ ಇದು ಚಿತ್ರದುರ್ಗ ಪಾಳೆಗಾರ ನಾಯಕರ ಆರಂಭಿಕ ಆಡಳಿತವಾಗಿರುತ್ತದೆ ತಿಮ್ಮಪ್ಪ ನಾಯಕನ ಮಗ ಓಬಣ್ಣ ನಾಯಕ ಅಂದರೆ ಮದಕರಿ ನಾಯಕ ಎಂಬ ಹೆಸರಿನಿಂದ ಆಳ್ವಿಕೆ ಮಾಡಿದ್ದಾರೆ ಚಿತ್ರದುರ್ಗದಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಚರಣೆ ಮಾಡ್ತಾರೆ ಈಗ ಉದಾಹರಣೆಗೆ ಹಿಂದೂ ಮಹಾ ಗಣಪತಿ ಆಗಿರ್ಬೋದು ಈಗ ಹಿಂದೂ ಮಹಾ ಗಣಪತಿ ಹಬ್ಬ ಆಚರಣೆ ಮಾಡೋದಾಗಿರ್ಬೋದು ಮತ್ತು ವರ ಮಹಾಲಕ್ಷ್ಮೀ ಪೂಜೆ ಆಗಿರ್ಬೋದು ಗೌರಿ ಗಣೇಶ ಹಬ್ಬ ಆಗಿರ್ಬೋದು ಯುಗಾದಿ ಆಗಿರ್ಬೋದು ದೀಪಾವಳಿ ಆಗಿರ್ಬೋದು ಮಕರ ಸಂಕ್ರಾಂತಿ ಆಗಿರ್ಬೋದು ಈ ಥರ ಹಲವಾರು ಸಾಂಸ್ಕೃತಿಕ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು ಮತ್ತು ಇದು ಗಣರಾಜ್ಯೋತ್ಸವ ಆಗಿರ್ಬೋದು ಇನ್ನೂ ಹಲವಾರು ಹಬ್ಬಗಳನ್ನು ಆಚರಣೆ ಮಾಡ್ತಾರೆ ಯುಗಾದಿ ಹಬ್ಬ ಬಂದರೆ ಹೋಳಿಗೆ ಮಾಡೋದು ಸಂಡಿಗೆ ಮಾಡೋದು ಕೋಸುಂಬರಿ ತುಪ್ಪ ಹಾಲು ಇನ್ನೂ ಮುಂತಾದ ಆಹಾರ ಸೇವನೆಗಳನ್ನು ಮಾಡ್ತಾರೆ ದೀಪಾವಳಿ ಬಂದರೆ ಅನ್ನ ಪಾಯಸ ಸಾಂಬಾರು ಈಗ ಕೇಸರಿ ಭಾತು ಇನ್ನೂ ಹಲವಾರು ಅಡುಗೆಗಳನ್ನು ಮಾಡ್ತಾರೆ ಹಿಂದು ಗಣಪತಿ ಹಬ್ಬ ಬಂದರೆ ಗಣಪತಿಗೆ ಪ್ರಸಾದವಾಗಿ ಕರಿಗಡ್ಬು ಅಂದರೆ ಇಷ್ಟ ಕರ್ಜಿಕಾಯಿ ಯಪ್ಪಾ ತಿನ್ನೋಕ್ಕಿನ್ನೂ ಹಲವಾರು ಹಣ್ಣುಗಳು ಮತ್ತೆ ಇದು ಗೌರಿ ಗಣೇಶ ಬಂದರೆ ಗೌರಿಗೆಲ್ಲ ಪೂಜೆ ಮಾಡೋದು ಹೂವು ತಂದು ಎಲ್ಲ ಪೂಜೆ ಮಾಡಿಬಿಟ್ಟು ಪ್ರತಿಯೊಬ್ಬ ಹೆಣ್ಣು ಮ ಹೆಣ್ಣುಮಕ್ಕಳು ಅವರ ಮುತ್ತೈದೆ ಗಟ್ಟಿಯಾಗಿರಬೇಕು ಅಂತ ಏನೋ ಶಾಸ್ತ್ರವಾಗಿ ಗಂಡನ ಕಾಲಿಗೆಲ್ಲ ಬೀಳೋದು ಇನ್ನೂ ಹಲವಾರು ಅವ್ರವ್ರ ಸಂಪ್ರದಾಯವಾಗಿ ಈಗ ನಮ್ಮ ಚಿತ್ರದುರ್ಗ ಅಂದರೆ ಚಿತ್ರದುರ್ಗದಲ್ಲಿ ಇದೆಲ್ಲ ಮಾಡ್ತಾರೆ ಇನ್ನೂ ಬೇರೆ ಬೇರೆ ಕಡೆಯೂ ಎಲ್ಲ ಮಾಡ್ತಾರೆ ಅಲ್ಲಿ ಚಿತ್ರದುರ್ಗದಲ್ಲಿ ಹಲವಾರು ಪ್ರವಾಸಿ ಮಂದಿ ಮಂದಿರರು ಹೋಗ್ತಾರೆ ಬರ್ತಾರೆ ಅಲ್ಲಿ ಎಲ್ಲ ಕೋಟೆನಾಡು ತುಂಬ ಚೆನ್ನಾಗಿದೆ ನೋಡೋಕ್ಕೆ ಬೆಟ್ಟಗುಡ್ಡಗಳು ಎಷ್ಟೋ ಜನ ಸಿನಿಮಾಗಳನ್ನು ಎಷ್ಟೋ ಸಿನಿಮಾ ನಮ್ಮ ಚಿತ್ರದುರ್ಗದಲ್ಲೇ ನಡ್ದಿದ್ದಾವೆ ನಮ್ಮ ಚಿತ್ರದುರ್ಗ ತುಂಬ ಪ್ರಸಿದ್ಧತೆಯನ್ನು ಹೊಂದಿದೆ ಹಾಗೆಯೇ ಚಿತ್ರದುರ್ಗ ಭಾರತ ದೇಶದ ಕರ್ನಾಟಕ ರಾಜ್ಯದ ಒಂದು ಬಯಲುಸೀಮೆಯ ಪ್ರದೇಶವಾಗಿದೆ ನಮ್ಮ ಚಿತ್ರದುರ್ಗದಲ್ಲಿ ಏಳುಸುತ್ತಿನ ಕೋಟೆ ನಾವು ಕಾಣ್ಬೋದು ಮತ್ತು ಚಿತ್ರದುರ್ಗದ ಕೋಟೆಯಲ್ಲಿ ಇತಿಹಾಸ ಹಲವಾರು ಅಡ್ಡಗೋಡೆಗಳು ಗುಹೆಗಳು ನದಿಗಳು ಕಾಡುಗಳು ಇರ್ಬೋದು ನಮ್ಮ ಚಿತ್ರದುರ್ಗದಲ್ಲಿ ಪ್ರವಾಸಿಗರಿಗೆ ಇತಿಹಾಸ ದಂತಕಗಳು ಮತ್ತು ಆಧ್ಯಾತ್ಮಿಕತೆಯನ್ನು ಮಿಶ್ರಣವನ್ನು ನಾವು ನೋಡ್ಬೋದು ನಮ್ಮ ಚಿತ್ರದುರ್ಗ ಅಷ್ಟು ಪ್ರಸಿದ್ಧತೆಯನ್ನು ಹೊಂದಿದೆ ಈಗ ನಾವು ಗಣೇಶ ವಿಸರ್ಜನೆಯ ಮೆರವಣಿಗೆ ಹಾದು ಹೋಗ್ಬೇಕಾದ್ರೆ ಹಾದು ಹೋಗುವ ಮಾರ್ಗವನ್ನು ಬ್ಯಾರಿಕೇಟ್ಗಳಿಂದ ಮುಚ್ಚಿದ್ದರೂ ಭಕ್ತರು ಜವಾಬ್ದಾರಿಸುತ್ತಿದ್ದಾರೆ ಮತ್ತು ಆಗಸ್ಟ್ ಮೂವತ್ತೊಂದರಂದು ಗಣೇಶ ಹಬ್ಬದ ಹಿನ್ನೆಲೆ ರಾಜ್ಯದಲ್ಲೇ ಗಣೇಶ ಮಹೋತ್ಸವವನ್ನು ಆರಂಭ ಮಾಡುವ ಚಾಲನೆಯನ್ನು ಸಿಗ್ತದೆ ಅದರಲ್ಲಿ ಇಡೀ ರಾಜ್ಯದಲ್ಲಿ ಚಿತ್ರದುರ್ಗ ವರಮಹಾಲಕ್ಷ್ಮಿ ಹಬ್ಬವನ್ನು ಒಂಬತ್ತು ಆಗಸ್ಟ್ ಶ್ರಾವಣ ಮಾಸದ ಎರಡನೆಯ ಎರಡನೆಯ ಇದರ ಋತುವಲ್ಲಿ ಮಾಡ್ತಾರೆ ಇನ್ನು ಹಲವಾರು ಹಬ್ಬ ಸಾಂಸ್ಕೃತಿಕ ಪ್ರಸಂಗಗಳು ಮಾಡ್ಬೋದು ಚಿತ್ರದುರ್ಗದಲ್ಲಿ